ಹೆಲೋ ನನ್ನ ಹೆಸರು ಯಶ್ಮಿತಾ ನಾನು ವಿವೇಕಾನಂದ ಸ್ಕೂಲ್ ಪಕ್ಕದಲ್ಲಿ ಥರ್ಡ್ ಕ್ರಾಸಲ್ಲಿ ಇರ್ತೀನಿ ಹೊಸಕೋಟೆ ಅಲ್ಲಿ ಎಮ್ ಬಿ ಎಕ್ಸ್ಟೆನ್ಷನ್ ಬರೋ ವಾರ ನನ್ನ ತಮ್ಮನದ ಹುಟ್ಟು ಹಬ್ಬ ಇದೆ ನನಗೆ ಹತ್ತು ಜನಕ್ಕಾಗಿ ಫುಡ್ ಡೆಲ್ವರಿ ಬೇಕು ವೆಜ್ ಮತ್ತು ನಾನ್ ವೆಜ್ ವೆಜ್ ಅಲ್ಲಿ ವೆಜ್ ಬಿರಿಯಾನಿ ಪಲಾವ್ ಮೊಸ್ರು ಬಜ್ಜಿ ಗುಲಾಬ್ ಜಾಮೂನ್ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಕಬಾಬ್ ಚಿಕನ್ ಫ್ರೈ ಮಟನ್ ಫ್ರೈ ಬೇಕು ನನಗೆ ಆ ದಿನ ಎರಡು ಗಂಟೆ ಮುಂಚೆ ಡೆಲ್ವರಿ ಕೊಡಕ್ಕೆ ಆಗುತ್ತಾ ನಾ ಡಿಸ್ಕೌಂಟ್ ಎಷ್ಟು ಕೊಡಕ್ಕೆ ಆಗುತ್ತೆ ಇಷ್ಟು ಆರ್ಡ್ರ್ ಮಾಡ್ತಿದ್ದೀವಿ ನಮ್ಮ ಮನೆಗೆ ಬರೋ ನೆಂಟರಿಗೆಲ್ಲಾನು ಇಷ್ಟ ಎಲ್ಲರಿಗೂ ಇಷ್ಟ ಆಗಬೇಕು ಡಿಸ್ಕೌಂಟ್ ಎಷ್ಟು ಕೊಡಕ್ಕಾಗುತ್ತೆ ಆ್ಯಂಡ್ ನನಗೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನಾ ನಿಮಗೆ ಫೋನ್ ಪೇ ಮಾಡ್ತೀನಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು